ಬೇರೆಯವರಿಗೆ ನಾನು ಸಹಾಯ ಮಾಡಿಲ್ಲ ಅವರು ಇತರರಿಗೆ ಮಾಡುವಾಗ ಇತರರಿಗೆ ಮಾಡಿರಮ್ಮ ಚೆನ್ನಾಗಿರುತ್ತೆ ಚೆನ್ನಾಗಿ ಬರುತ್ತೆ ಅಂತ ನಾನು ಅದನ್ನು ಹೇಳಿರೋದುಂಟು ಇಂಥ ಕಾಯಿ ಪಲ್ಯಗಳನ್ನ ಮನೆಗಳ ಹತ್ರ ಹಾಕಿರಿ ಅದು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದು ಉಂಟು ಅವ್ರ ಮನೆಗಳ ಹತ್ರ ಹಾಕಿ ಹ್ಞೂ ಕಣಜ್ಜಿ ಅದು ಚೆನ್ನಾಗಿರುತ್ತೆ ಅಂತ ಹೇಳಿ ಇದು ಮಾಡ್ಕೊಂಡಿರೋದು ಉಂಟು

ಇನ್ಯಾ ಇನ್ಯಾರಿಗೂ ನಾನು ಯಾವ ಸಹಾಯವೂ ಮಾಡಿಲ್ಲ ಸರ್ ಸುಮ್ಮನೆ ಏನು ಹೇಳೋದು ಕಾಯಿ ಪ ತೋಟಗಳಲ್ಲಿ ತರಕಾರಿ ಬೆಳೆದು ಊಟ ಮಾಡೋದೇ ಒಂಥರ ರುಚಿ ಅದು ಆಗಿರುತ್ತೆ ಅದು ಮತ್ತು ಇನ್ನೇನು ಹೇಳೋದು ಅಂತ ಯಾವ ನಾನು ಯಾರಿಗೂ ಸಹಾಯ ಮಾಡಿಲ್ಲ ಸರ್ ಆದರೆ ನಮ್ಮ ನೋವೇ ನಮಗಿರುವಾಗ ಯಾರಿಗೇನು ಸಹಾಯ ಮಾಡೋಕ್ಕೋಗ್ಲಿ ನನ್ನ ನೋವೇ ಇನ್ನೂ ತೋರ್ತಾ ಇದೆ ಅಲ್ಲೇ ಮನಸ್ನಲ್ಲಿ ಕೂತೈತೆ ಕಡ್ಲೇಕಾಯಿ ಮಾರಿ ಜೀವನ ಮಾಡ್ತಿದ್ದವಳು ನಾನು ಆ ದೊಡ್ಡಾಸ್ಪತ್ರೆ ಒಳಗಡೆ ಆ ಜೀವನದಿಂದ ಹೋಗಿ ಹೆಂಗೋ ಯಾರೋ ಹೋಗು ಹಿಂಗೇ ಸೇರಿ ವೃದ್ಧಾಶ್ರಮಕ್ಕೆ ಸೇರಿಕೊ ಒನ್ ಟೈಮು ಅಂತಿದ್ದರು ಒನ್ ಟೈಮ್ ಇವ್ರದ್ದೇ ಒಂದು ವೃದ್ಧಾಶ್ರಮ ಇತ್ತು ಡೇ ಕೇರ್ ಅಂತ ಅಲ್ಲಿಗೆ ಹೋಗ್ಬಿಟ್ಟು ಬರ್ತಾ ಇದ್ದೆ ಮನೆಗೆ ಕೊನೆಗೆ ಕರೋನಾ ಇದ್ದ ಕಾಲ್ದಲ್ಲಿ ಮನೆಗೆ ನನ್ಗೆ ಇಲ್ಲದಂಗಾಗೊಯ್ತಂದ್ರೆ ಆಗಲಿಂದ ನಾನು ಈ ವೃದ್ಧಾಶ್ರಮಕ್ಕೆ ಹೋದೆ ನಮ್ಮ ನೆಂಟರು ಮನೆಗೆ ಇವಾಗ ಕೊರೊನಾ ಐತೆ ಎಲ್ಲರ ಬಂದ್ಬಿಡ್ತದೆ ನಿನಗೂ ಬಂದ್ಬಿಡ್ತದೆ ನೀನು ಸ್ವಲ್ಪ ಆಶ್ರಮಕ್ಕೆ ಹೋಗಿ ಸೇರ್ಕೊಂಡ್ಬಿಡು ಆಮೇಲೆ ಬರುವೆ ಅಂತ ಹೇಳಿದರು ನಾನು ಹಾಗೆ ಬಂದು ಸೇರಿಕೊಂಡೆ ಆದರೆ ಅವರು ಮತ್ತು ಏನಾದ್ರೂ ಒಂದು ಯಾವ್ದಾದ್ರು ಕೆಲಸ ಇದ್ದರೆ ಬಾರಮ್ಮ ಅಂತ ಕರಿತಾತೆ ಅಷ್ಟೇ ಹೊರ್ತು ಇನ್ನಿಲ್ಲ ಆ ಕೊರೊನಾದಾಗ ಬಂದು ನಾನು ಆಶ್ರಮಕ್ಕೆ ಸೇರಿಕೊಂಡಿದ್ದು ಆಗ ಇವ್ರನ್ನ ಬಿಟ್ಟು ನಾನು ಹೋಗೋಕು ಆಗೋದಿಲ್ಲ ಮಾತ್ರ ಇಲ್ಲಿಂದ ಒಂದು ತಿಂಗ್ಳಿಗೋ ಹದ್ನೈದು ದಿವಸಕ್ಕೋ ಮನೆ ಕಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಕೇಳಿಕೊಂಡು ಸೈನ್ ಮಾಡಿಬಿಟ್ಟು ನಾನು ಹೋಗ್ತೀನಿ ಅಲ್ಲೊಂದು ಎಂಟು ದಿವಸ ಹತ್ತು ದಿವಸ ಇದ್ದು ಮತ್ತೆ ವಾಪಸ್ಸು ಬರ್ತೀನಿ ಸರ್ ಇಲ್ಲಿ ಊಟದ್ದೇನು ಪರವಾಗಿಲ್ಲ ನಮಗೆ ಈ ಊಟದ್ದು ಇದ್ರದ್ದು ಯಾವುದ್ರೊಳಗೂ ಏನೂ ತೊಂದರೆ ಇಲ್ಲ ಮಲ್ಗೋಕೆ ಬೆಡ್ ಅದೇ ಒಸ್ಕೊಳ್ಳೋಕೆ ಬೆಡ್ ಶೀಟ್ ಅದೇ ಹೊಂದ್ಕೊಂಡು ಇದು ಮಾತಾಡೋಕೆ ಒಂದು ಬ ಸಾಯಂಕಾಲ್ದ ಹೊತ್ತು ಭಜನೆ ಮಾಡೋಂಗೆ ಮಾಡ್ತಾರೆ ಮತ್ತು ಒಂದೊಂದು ಅರ್ಧ ದಿವ್ಸ್ ಶನಿವಾರ ಸೋಮವಾರ ಪುರಿ ಗಿರಿ ತಂದು ಎಲ್ಲರ್ಗೂ ಹಂಚ್ತಾರೆ ಆದಾಗ ಅವರು ಇವರು ನಾಲ್ಕು ಜನರೂ ಸೇರಿ ಹಾಕಿ ಮಾಡ್ತಾಯಿರ್ತಾರೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್ ಇಲ್ಲಿ ಇಲ್ಲಿ ಏನೂ ತೊಂದರೆ ಏನಿಲ್ಲ ಆದ್ರೆ ಊಟದಲ್ಲಿ ತೊಂದ್ರೆ ಇಲ್ಲ ಈ ಕಾಪಿ ಕೊಡ್ತಾರೆ ಸಾಯಂಕಾಲ್ದ ಟೈಮು ಬೆಳಗ್ಗೆ ಟೈಮು ಬ್ರೆಡ್ ಇದ್ದರೆ ಕರೆದು ಕೊಡ್ತಾರೆ ಬಿಸ್ಕತ್ ಇದ್ದರೆ ಬಿಸ್ಕತ್ತೂ ಕೊಡ್ತಾರೆ ಇಲ್ಲದಿದ್ದರೆ ಇಲ್ಲ ಹಾಗೂ ಉಂಟು ಏನು ಯಾರದ್ದು ಏನು ತೊಂದರೆ ಏನಿಲ್ಲ ಸರ್